ಸರ್ ನಮ್ಸ್ಕಾರ ರೀ ಸರ್ ನಮ್ಗೊಂದು ಇಲ್ಲೇ ಓದ್ಕೊಳ್ಳೋಕ್ಕೆ ದೊಡ್ಡ ತ್ರಾಸಾಗೈತೆ ರೀ ನಮಗೆ ಬಯಲಾಜೀ ಲಾಜಟ್ರಿ ಅಂತೇಳಿ ಒಂದು ಮಾಡ್ಕೊಡ್ಬೇಕ್ ರೀ ಸರ್ರ ಇಲ್ಲಿ ಓದಕ್ಕೆ ಅದು ಬಾ ಇದು ತ್ರಾಸು ರೀ

ಹೌದು ಅಂದ್ರೆ ಈಗ ಏನು ರೀ ಓದ್ಕೊಳ್ಳೋಕಂತೂ ಭಾಳ ಸಮಸ್ಯೆ ಇದೆ ಆಯ್ತು ಸರ್ರ ಜಲ್ದಿ ಮಾಡಿರಿ ಸರ್ ಅದು ಆಯ್ತು ಆಯ್ತು

ಆಯ್ತು ಓಕೆ ಓಕೆ ಸರ್ ಹಾಂ ಸರ್ ಒಂದು ಸ್ವಲ್ಪ ಮೈ ಮೇಲ್ದ ಒಂದು ಸ್ವಲ್ಪ ಗಮನಕ್ಕೆ ತೊಗೊಂಡು ಮಾಡಿ ಬಿಡಿರಿ ಸರ್ ಆಯ್ತು ಆಗಿ ಹೋಯ್ತ್ ಹೋಯ್ತ್ ಸರ್ ಓಕೆ ಓಕೆ ಹಾಂ ಸರ್ ಹಾಂ